ಚಿಕ್ಕಬಳ್ಳಾಪುರದಲ್ಲಿ ಇಲ್ಲಿ ಲಭ್ಯ ಇರ್ತಕ್ಕಂಥ ಸಾರಿಗೆಗಳ ಬಗ್ಗೆ ಒಂದು ಚರ್ಚೆ ಇದೆ ನಮ್ಮ ಜಿಲ್ಲೆಗೆ ಸಾರಿಗೆ ಅಂದಾಗ ರಸ್ತೆ ಸಾರಿಗೆ ರೈಲು ಸಾರಿಗೆ ಇದೆ ಖುಷಿ ಅಂದರೆ ನಮ್ಮ ಪಕ್ಕದಲ್ಲಿ ವಿಮಾನ ಸಾರಿಗೆಯೂ ಬರ್ತದೆ ಇನ್ನು ಚಿಕ್ಕಬಳ್ಳಾಪುರ ಜಿಲ್ಲೆ ರಸ್ತೆ ವಿಚಾರಕ್ಕೆ ಬಂದಾಗ ಬೆಂಗಳೂರು ಹೈದ್ರಾಬಾದ್ಗೆ ಹೋಗುವಂಥ ಎನ್ ಎಚ್ ಸವೆನ್ ನಮ್ಮ ಜಿಲ್ಲೆ ಮೇಲೆ ಹಾದು ಹೋಗ್ತದೆ ನಮ್ಮ ಜಿಲ್ಲೆ ಚಿಕ್ಕಬಳ್ಳಾಪುರ ಬಾಗೇಪಲ್ಲಿ ತಾಲ್ಲೂಕುಗಳ ಮೂಲಕ ಹಾದು ಹೋಗ್ತದೆ ಹಾಗಾಗಿ ಜಿಲ್ಲೆಯ ರಾಜಧಾನಿಗೆ ಮತ್ತು ನೆರೆಯ ಆಂಧ್ರಪ್ರದೇಶಕ್ಕೆ ಅತಿ ಹೆಚ್ಚು ಚೆನ್ನಾಗಿ ಕನೆಕ್ಟಿವಿಟಿ ಇದೆ ನಮಗೆ ರೋಡ್ ಚೆನ್ನಾಗಿರೊದ್ರಿಂದ ಅತಿ ಹೆಚ್ಚು ಬಸ್ಗಳು ಕೆ ಎಸ್ ಆರ್ ಟಿ ಸಿ ಪ್ರೈವೇಟು ಇಂಟೆರ್ ಸ್ಟೇಟ್ ಗಾಡಿಗಳು ವಿಪರೀತ ಓಡಾಡುತ್ತೆ ಶಕ್ತಿ ಯೋಜನೆ ಬಂದಮೇಲಂತೂ ಕೆ ಎಸ್ ಆರ್ ಟಿ ಸಿಗೆ ವಿಪರೀತ ಡಿಮ್ಯಾಂಡ್ ಆಗ್ಬಿಟ್ಟು ಗಂಡು ಮಕ್ಕಳಂತೂ ಎಲ್ಲ ಪ್ರೈವೇಟ್ ಬಸ್ಸು ಇಲ್ಲ ಅಂತರಾಜ್ಯ ಸಾರಿಗೆಗಳಲ್ಲಿ ಹೋಗ್ತಾಯಿದ್ದೀವಿ ಯಾಕೆಂದ್ರೆ ನಮಗೆ ಕೆ ಎಸ್ ಆರ್ ಟಿ ಸಿ ಬಸ್ನಲ್ಲಿ ಸೀಟ್ ಸಿಗಲ್ಲ ಹೀಗಿರುವಾಗ ನಾವು ಅಂತರಾಜ್ಯ ಸಾರಿಗೆನೇ ಡೈಲಿ ಡಿಪೆಂಡ್ ಆಗಬೇಕು ಇನ್ನು ರೈಲು ಸಾರಿಗೆ ಏನೆಂದರೆ ನಮ್ಮ ಜಿಲ್ಲೆಗೆ ಅನೇಕ ರೈಲು ಬರ್ತದೆ ಗೌರಿಬಿದಿನೂರು ಒಂದು ಜಂಕ್ಷನ್ ಥರ ನಮಗೆ ಉತ್ತರ ಭಾರತದಿಂದ ಬೆಂಗಳೂರು ಹೋಗುವಂಥ ಅನೇಕ ಟ್ರೈನ್ಗಳು ಆಂಧ್ರ ಮೇಲೆ ಬರೋ ಅಂಥ ಟ್ರೈನು ಎಲ್ಲ ಗೌರಿಬಿದನೂರು ಮೇಲೆ ಹೋಗುತ್ತೆ ಇನ್ನೂ ಕೆಲವೆಲ್ಲ ಚಿಕ್ಕಬಳ್ಳಾಪುರಕ್ಕೆ ಬಂದು ಹೋಗುತ್ತೆ ಚಿಕ್ಕಬಳ್ಳಾಪುರ ಬೆಂಗಳೂರು ಒಂದಷ್ಟು ಟ್ರೈನ್ಗಳಿದ್ದಾವೆ ಈ ಸಾರಿಗೆ ವ್ಯವಸ್ಥೆ ಇರೋದ್ರಿಂದ ಅತಿ ಹೆಚ್ಚು ಜನ ವಲಸೇತರ ನಮ್ಮುದು ಚಿಕ್ಕಬಳ್ಳಾಪುರದಿಂದ ಎಲ್ಲ ಕೂಲಿಗೆ ಬೆಂಗಳೂರಗೆ ಹೋಗ್ತೀವಿ ಸಂಜೆ ಯಾವುದೋ ಒಂದು ಟ್ರೈನ್ ಯಾವುದೋ ಒಂದು ಬಸ್ ಹಿಡ್ಕೊಂಡು ಬರ್ತೀವಿ ಹೀಗಾಗಿ ನಮ್ಮ ನಿತ್ಯ ಜೀವನ ಬೆಂಗಳೂರು ಮೇಲೆ ಅವಲಂಬಿತವಾಗಿದೆ ಸಾರಿಗೆ ಚೆನ್ನಾಗಿರೋದ್ರಿಂದ ಅನುಕೂಲವೂ ಹೌದು ಅನಾನುಕೂಲವೂ ಹೌದು ಅನುಕೂಲ ಏನೆಂದರೆ ನಮ್ಮ ಕೆಲಸಕ್ಕೆ ಬೆಂಗಳೂರಿಗೆ ಕೋಲಾರಕ್ಕೆ ಎಲ್ಲ ಕಡೆ ಹೋಗೋದಕ್ಕೆ ಅನುಕೂಲ ಇದೆ ಆಂಧ್ರಾಗು ನಾವು ಕೂಲಿ ಕೆಲಸಕ್ಕೆ ಹೋಗ್ತೀವಿ ಆಂಧ್ರಾಗು ಎಷ್ಟೋ ಜನ ಕೆಲಸಕ್ಕೆ ಹೋಗ್ತಾರಿಲ್ಲಿಂದ ಪುಟ್ಟಪರ್ತಿ ಪೆನುಕೊಂಡಾಗೆಲ್ಲ ಹೋಗ್ತಾರೆ ಅದೇ ರೀತಿ ಚೆನ್ನಾಗಿರೋದಕ್ಕೆ ಅನಾನುಕೂಲ ಏನು ಅಂದರೆ ನಾವು ನಮ್ಮೂರಲ್ಲಿ ಕೆಲಸ ಬಿಟ್ಟು ಬೇರೆಲ್ಲೊ ಕೆಲಸ ಹುಡ್ಕೊಂಡು ಹೋಗ್ತೀವಿ ಹಾಗಾಗಿ ನಮ್ಮ ಊರು ಅಭಿವೃದ್ಧಿ ಆಗ್ತಾಯಿಲ್ಲ ಇನ್ನು ರೈಲ್ ವ್ಯವಸ್ಥೆ ಬಂದಾಗ ಕೋಲಾರಿಂದ ಎರಡು ಟ್ರೈನ್ ಬರುತ್ತೆ ಇಲ್ಲಿಂದ ಬೆಂಗಳೂರು ಹೋಗೋಷ್ಟೋತ್ತಿಗೆ ಆ ಟ್ರೈನಲ್ಲಿ ಹೋಗೋದಕ್ಕಿಂತ ಆರಾಮಾಗಿ ಬಸ್ಸಲ್ಲಿ ಹೋಗಿ ಬಂದ್ಬಿಡ್ಬೋದು ನಾವು ಆರಾಮಾಗಿ ಬೆಂಗಳೂರಿಗೆ ಅಷ್ಟು ಸಮಯಾವಕಾಶ ತಗೊಳತ್ತೆ ಇನ್ನು ಕೆಲವು ಎಕ್ಸ್ಪ್ರೆಸ್ ಟ್ರೈನ್ ಬರುತ್ತೆ ದೂರ ಹೋಗುವಂಥದ್ದು ಅಂದರೆ ಆಂಧ್ರ ಹಿಂದೂಪುರ ಪುಟ್ಟಪರ್ತಿ ಪೆನುಕೊಂಡಾ ಹೋಗೊ ಕೆಲವು ಟ್ರೈನ್ಗಳು ಚಿಕ್ಕಬಳ್ಳಾಪುರದಲ್ಲಿ ನಿಲ್ಲಿಸುತ್ತೆ ಇಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಜನರನ್ನು ಕರ್ಕೊಂಡು ಹೋಗಿ ಅರ್ಧ ಮುಕ್ಕಾಲು ಗಂಟೆಗೆಲ್ಲ ಕಂಟೋನ್ಮೆಂಟು ಮೆಜೆಸ್ಟಿಕ್ಕು ರೀಚ್ ಆಗುತ್ತೆ ಹಾಗಾಗಿ ಒಂದಷ್ಟು ಅನುಕೂಲ ಇದೆ ಇದರಿಂದ ಬಸ್ ವ್ಯವಸ್ಥೆಯಿಂದ ಈ ಥರ ಆಗ್ತಾಯಿದೆ ನಮಗೆ ಪಕ್ಕದಲ್ಲೇ ದೇವನಹಳ್ಳಿ ಅಂತರಾಷ್ಟ್ರೀಯ ವಿಮಾನ ನಿಲ್ದಾಣ ಇರೋದರಿಂದ ಚಿಕ್ಕಬಳ್ಳಾಪುರ ಜಿಲ್ಲೆಯವರೆಗೂ ಯಾರಾನ ಫಾರಿನ್ ಹೋಗಬೇಕಂದ್ರೆ ಆರಾಮಾಗಿ ಇಲ್ಲೇ ಪಕ್ಕದಲ್ಲಿ ಹೋಗಿ ಬರ್ತಾರೆ ದೂರ ಏನು ಹೋಗ್ಬೇಕಾಗಿಲ್ಲ ಅವರು ಈ ರೀತಿ ಒಂದಷ್ಟು ಅನುಕೂಲಗಳು ಅನಾನುಕೂಲಗಳಿದ್ದಾವೆ ಜಿಲ್ಲೆಗೆ ಯಾವುದೇ ರೀತಿ ಜಲಮಾರ್ಗಗಳಿಲ್ಲ ನಮ್ಮ ಜಿಲ್ಲೆಯಲ್ಲಿ ಇನ್ನೊಂದು ನೀರೆ ಇಲ್ದಿದ್ದಮೇಲೆ ಜಲಮಾರ್ಗ ಎಲ್ಲಿಂದ ಬರ್ತದೆ ಗ್ರಾಮೀಣ ರಸ್ತೆಗಳಂತೂ ಹೇಳೋಂಗೆ ಇಲ್ಲ ನಮ್ಮ ಜಿಲ್ಲೆಯಲ್ಲಿ ಗ್ರಾಮೀಣ ರಸ್ತೆಗಳ ಪರಿಸ್ಥಿತಿ ಹೇಗಿದೆ ಅಂದರೆ ರಸ್ತೆ ಮಧ್ಯೆ ಗುಂಡಿಗಳಲ್ಲ ಗುಂಡಿಗಳ ಮಧ್ಯ ರಸ್ತೆ ರಸ್ತೆಗಳಿಗೆ ಗುಂಡಿಗಳ ನಡುವೆ ನಾವು ರಸ್ತೆ ಹುಡುಕೋ ಪರಿಸ್ಥಿತಿ ನಮ್ಮ ಜಿಲ್ಲೆಯಲ್ಲಿದೆ ಯಾಕೆಂದ್ರೆ ದೊಡ್ಡ ಜಿಲ್ಲೆ ಒಂದು ಆರು ಸಾವಿರ ಗ್ರಾಮಗಳಿದ್ದಾವೆ ನಮ್ಮ ಜಿಲ್ಲೆಯಲ್ಲಿ ಆರು ಸಾವಿರ ಗ್ರಾಮಗಳೆಂದರೆ ಅದಕ್ಕೆ ತಕ್ಕನಾಗೆ ಒಂದಷ್ಟು ರಸ್ತೆಗಳು ಇರಬೇಕಿತ್ತು ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನಾ ಅಟಲ್ ಬಿಹಾರಿ ವಾಜಪೇಯಿ ಅವರು ಪ್ರಧಾನಿ ಆಗಿದ್ದಾಗ ಒಂದಿಷ್ಟು ಇದು ಮಾಡಿದ್ರು ಅದು ಒಂದಷ್ಟು ಬಿಟ್ರೆ ಈಗಿನ ಸರ್ಕಾರಗಳು ಯಾವ ರಸ್ತೆ ಹಾಕಿದ್ರು ಮೂರು ತಿಂಗಳ ಮೇಲೆ ಇರೋಲ್ಲ ಮಳೆಗಾಲ ಬಂದರೆ ರಸ್ತೆ ಹೋಯಿತು ಮಳೆಗಾಲ ಮುಗೀತಂದ್ರೆ ರಸ್ತೆಗೆ ಒಂದಿಷ್ಟು ಪ್ಯಾಚ್ ಹಾಕ್ತಾರೆ ಮಳೆಗಾಲ ಶುರು ಆಗೋವಾಗ ರಸ್ತೆಗೆ ತಿರ್ಗ ಹಾಕ್ತಾರೆ ಕಿತ್ತು ಹೋಗುತ್ತೆ ಇದೆ ನಮ್ಮ ಜಿಲ್ಲೆಯ ಪರಿಸ್ಥಿತಿ ಹಾಗಾಗಿ ರಸ್ತೆ ಅಭಿವೃದ್ಧಿಯಿಂದ ಜನಗಳ ಚಲನಶೀಲತೆ ಆಗಬೇಕು ಆದರೆ ಅದು ಆಗ್ತಾಯಿಲ್ಲ ಅನ್ನೋದೆ ನಮ್ಮ ನೋವು